ಹಲೋ ಹೇಳಿ ಹಾಂ ಹಾಂ ರೀ ಅದೇ ನಂಗೆ ಸ್ವಲ್ಪ ಲೋನ್ ಬೇಕಾಗಿತ್ತು ರೀ ಗೋಲ್ಡ್ ಮೇಲೆ ಅದಕ್ಕೆ ಕಾಲ್ ಮಾಡೀನಿ ನಮ್ಗೆ ಒಂದು ಮಿನಿಮಮ್ ಒಂದು ಐದು ಲಕ್ಷ ಬೇಕಾಗಿತ್ತು ರೀ

ಜಾಸ್ತಿ ಆಯ್ತ್ ಅಲ್ಲ ರೀ ಸ್ವಲ್ಪ ಕಡಿಮೆ ಮಾಡ್ಕೊ ಅಲ್ಲ ರೀ ಹೌದು ರೀ ಹಾಂ ಹಾಂ ಹಾಂ ಹಾಂ ಹಾಂ ರೀ ಹೌದ್ರಿ ಅದೇ ರೀ ನಮ್ಗೆ ಸ್ವಲ್ಪ ಬೇಕಾಗಿತ್ತು ನೋಡಿರಿ ಅಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತದೇನು ಆಕ್ಚುಲಿ ನಂಗೆ ಒಂದು ಬಿಸ್ನೆಸ್ ಹಾಕೋದು ಐತ್ರಿ ಹಿಂಗೆ ಗಾರ್ಮೆಟ್ ಗಾರ್ಮೆಟ್ ಬಿಸ್ನೆಸ್ ಹಾಕೋದಿತ್ತು ಹಾಂ ಮೆಂಷನ್ ಮಾಡ್ಬೇಕು ಏನ್ರಿ ಹಾಂ ರೀ ಹಾಂ ರೀ ಹಾಂ ರೀ

ಹಾಂ ರೀ ಹಾಂ ರೀ

ಹಾಂ ಹಾಂ ನಮಗೊಂದು ಫಿಫ್ಟೀನಾ ಡೇಸ್ ಮೇಲೆ ಬೇಕು ರೀ ಫಿಫ್ಟೀನ್ ಡೇಸ್ ಮೇಲೆ ಬೇಕು ರೀ ನನಗೆ ಹಾಂ ರೀ ಹ್ಞೂ ಅದೇ ನೋಡಿರಿ ಅದಷ್ಟು ಬೇಗ ಮಾಡ್ಸ್ಬೇಕಿತ್ತು ರೀ ಭಾಗ್ಯ ಶ್ರೀ ಭಾಗ್ಯ ಶ್ರೀ ಶಿವಪುತ್ರ

ಹಾಂ ರೀ ಹಾಂ ರೀ ಹಾಂ ರೀ

ಕೇಳ್ತಾರೆ ರೀ ಮ ನಾಳೆಯೇ ಆಗ್ತದೆ ರೀ ಎಲ್ಲ ನಮ್ಮಲ್ಲಿ ಈಗ ಒಂದು ಆರು ಏಳು ತಲೆ ಆಯ್ತ್ರಿ ಅಷ್ಟೇನು ಜಾಸ್ತಿ ಇಲ್ಲರಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿತ್ತು ಏನ್ರಿ ಮಿನಿಮಮ್ ಎಷ್ಟು ಇರ್ಬೇಕು ರೀ

ಹೌದಾ ಆಯ್ತು ತಗೊಳ್ರಿ ಸರ್ ನಾವು ನಾಳೆ ಬರ್ತೀವಿ ತಗೊಳ್ರಿ